ಈಗ ಹಳ್ಳಿ ಕಡೆ ಎಲ್ಲ ಹಸುಗಳ್ಗೆ ಜನರು ಜನರು ಜೊತೆ ಹೆಂಗ್ ಬಾಂಧವ್ಯ ಇರ್ತದಂದ್ರೆ ಇವಾಗ ನಮ್ಮನ್ನೇ ತೊಗೊಳ್ಳಿ ಎಕ್ಸಾಂಪಲ್ ನಮ್ಮನ್ನೆ ತಗೊಳ್ಳಿ ನೀವು ನೀವು ಹೇಳಿರೋದು ನನ್ನನ್ನೇ ಓಕೆ ಓಕೆ ಇವಾಗ ನಮಗೆ ಹಸುಗಳ ಜೊತೆ ಹೆಂಗ್ ಬಾಂಧವ್ಯ ಹಸುಗಳು ನಾಯಿಗಳು ಬೆಕ್ಕುಗಳು ಇದ್ರ ಜೊತೆಯೆಲ್ಲ ಹೇಗ್ ಬಾಂಧವ್ಯ ಇದೆ ಅಂದರೆ ಅವಕ್ಕೆ ನಾವ್ ನಾವ್ ಮನೆಯವ್ರು ಥರನೇ ಟ್ರೀಟ್ ಮಾಡ್ತೀವಿ ಆಮೇಲೆ ಯಾವುದೇ ಅವು ಹುಟ್ಟಿದ ದಿನಗಳನ್ನ ನೆನಪಿಟ್ಕಂತೀವಿ ಅವಕ್ಕೂ ಬರ್ತಡೇ ಮಾಡ್ತೀವಿ ಆಮೇಲೆ ಅವಕ್ಕೆ ಹೆಸ್ರ್ ಇಟ್ಕೊಂಡಿದ್ದೀವಿ ಇವಾಗ ನಮ್ಮ ಮನೇಲಿರೋ ಮೂರು ಹಸು ಇದೆ ಒಂದಕ್ಕೆ ಗೌರಿ ಅಂತ ಇಟ್ಟಿದ್ದೀವಿ ಇನ್ನೊಂದಕ್ಕೆ ಚಿನ್ನಿ ಅಂತ ಇಟ್ಟಿದ್ದೀವಿ ಇನ್ನೊಂದಕ್ಕೆ ಬುಬ್ಬುಮ್ಮಾ ಅಂತ ಇಟ್ಟಿದ್ದೀವಿ ಆಮೇಲೆ ನಾಯ್ಗೆ ನಾಯಿಗೆ ಸ್ವೀಟಿ ಅಂತ ಕರೀತೀವಿ ಬೆಕ್ಕಿಗೆ ಮೂಮೂ ಅಂತ ಕರೀತೀವಿ ಅಂದರೆ ಅವು ನಮ್ಮ ನಮ್ಮ ಮನೆಥರ ಥರನೇ ನಾವು ಹೆಸ್ರಿಟ್ಕೊಂಡಿದೀವಿ ನನ್ನ ಅಂದರೆ ನನ್ಗೆ ನನ್ನ ಮನೆಯಲ್ಲಿರೋ ಹಸುಗಳಲ್ಲಿ ನನ್ಗೆ ಚಿನ್ನಿ ಜಾಸ್ತಿ ಇಷ್ಟ ಯಾಕಂದರೆ ಅಂದರೆ ನಾವ್ ಇವಾಗ ಅವಕ್ಕೆ ಅವಕ್ಕೆ ಅವು ಪ್ರೆಗ್ನೆಂಟ್ ಆಗಿ ಪಾಪು ಆಗ್ಬೇಕು ಕರು ಆಗಬೇಕಾದ್ರೆ ಎಷ್ಟು ನೋವು ಮನುಷ್ರು ಥರನೇ ಎಷ್ಟು ನೋವು ಬಡ್ ಆವಾಗ ಎಲ್ಲ ಅಳು ಬಂದು ಬಿಡುತ್ತೆ ಆಮೇಲೆ ಆಮೇಲೆ ಅದ್ರ ಜೊತೆ ನಮ್ಮ ಬಾಂಧವ್ಯ ಹೇಗಿದೆ ಅಂದರೆ ಇವಾಗ ಇವಾಗ ನಮ್ಮ ನಮ್ಮ ಸ್ವೀಟಿ ಬಡ್ಕ್ ಬಡ್ಕೊತಿರ್ತಾಳೆ ಅಂದ್ಕೊಳಿ ಬೊ ಬೊ ಅಂತ ಆವಾಗ ಏಯ್ ಸ್ವೀಟೀ ಸುಮ್ನೆ ಇರೇ ಯಾಕೆ ಅಂದರೆ ಸುಮ್ಮನೆ ಆಗಿ ಬಿಡ್ತಾಳೆ ಅದೂ ಮನುಷ್ರು ಥರನೇ ರಿಯಾಕ್ಟ್ ಮಾಡುತ್ತೆ ಬಟ್ ಅವ್ಕೆ ಬಾಯಿ ಇಲ್ಲ ನಮ್ಗೆ ಬಾಯಿ ಇದೆ ಅಷ್ಟೆ ನಮ್ಮ ನಮಗೆ ನಮ್ಮ ಮನೆಲ್ಲಿರೋ ಪಶುಗಳಂದ್ರೆ ನಮಗೆ ತುಂಬ ಇಷ್ಟ